ನಾವು ನೃತ್ಯವನ್ನು ಆರಂಭಿಸಿದ್ದು ಹೇಗೆ ಅಂದರೆ ನಾವು ನಮ್ಮ ಶಾಲಾ ದಿನಗಳಲ್ಲಿ ನೃತ್ಯವನ್ನು ಆರಂಭಿಸಿದ್ದು ನಮ್ಮ ವಾರ್ಷಿಕೋತ್ಸವದ ಸಮಯದಲ್ಲೆಲ್ಲಾ ನೃತ್ಯ ಎಲ್ಲ ಮಾಡ್ತಾ ಇದ್ದೆವು ನಾವು ಟೀಚರೆಲ್ಲ ಹೇಳಿಕೊಡ್ತಾ ಇದ್ದರು ನಮಗೆ ಆಮೇಲೆ ನಾವು ಆ ನೃತ್ಯವನ್ನು ನಮ್ಮ ಗಣೇಶೋತ್ಸವ ಸಮಿತಿಯಲ್ಲಿ ನಮ್ಮ ಊರಿನ ಮತ್ತು ನಮ್ಮ ಬಿಲ್ಲವ ಸಂಘದಲ್ಲಿ ನಾವೆಲ್ಲ ಆ ನೃತ್ಯವನ್ನು ಮಾಡ್ತಾ ಇದ್ದೆವು ನಮ್ಮ ತಂದೆ ತಾಯಿ ಕೂಡ ಅಲ್ಲಿ ಬರ್ತಾ ಇದ್ದರು ನೋಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದರು ಅವರು ಆಮೇಲೆ ನನ್ನ ನಾನು ನನಗೆ ಮದುವೆ ಆದಮೇಲೆ ನನ್ನ ಮಗು ಮಕ್ಕಳಾಯಿತು ನನಗೆ ಮಕ್ಕಳಾದ ಮೇಲೆ ನನ್ನ ಮಗುವಿಗೆ ಕ್ ಮಕ್ ಮಗಳಿಗೆ ಕೂಡ ನಾನು ನನ್ನ ಈ ನೃತ್ಯವನ್ನು ಮಕ್ಕಳಿಗೆಲ್ಲ ಹೇಳಿಕೊಡ್ತಾ ಇದ್ದೆ ಆಮೇಲೆ ಅವಳು ಒಂದು ಮಾಡುವ ರೀತಿಯೆಲ್ಲಾ ನೋಡಿದರೆ ನನಗೆ ತುಂಬ ಖುಷಿ ಆಗ್ತಿತ್ತು ಅವಳು ಒಳ್ಳೆಯ ರೀತಿಯಲ್ಲಿ ನಾನು ಮಾ ಹೇಳಿದ್ದನ್ನು ಮಾಡ್ತಾ ಇದ್ಳು ಆಮೇಲೆ ನಾನು ಅವಳನ್ನು ಒದ್ದೂ ಒಂದು ಉತ್ತಮ ಅಭಿನಯ ಶಾಲೆಗೆ ನಾನು ಅವರನ್ನು ಸೇರಿಸಿದೆ ಅಲ್ಲಿ ಅಲ್ಲಿ ಒಳ್ಳೆಯ ರೀತಿಯಲ್ಲೆಲ್ಲ ಡ್ಯಾನ್ಸ್ ಇದು ನೃತ್ಯ ಎಲ್ಲ ಮಾಡ್ತಾ ಇದ್ಳು ಮತ್ತು ಬೇರೆ ಕಡೆ ಎಲ್ಲಾ ಹೋಗಿ ಕಾಂಬಿಟೀಷನ್ ಎಲ್ಲ ಕೊಡ್ತಾ ಇದ್ದರು ಮಕ್ಕಳು ನನ್ನ ನನ್ನ ಮಗಳು ಸಹ ಅವ್ರೊಟ್ಟಿಗೆ ಹೋಗಿ ತು ಒಳ್ಳೆಯ ರೀತಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಳು ಹಾಗೆ ಅವ್ರು ಕೂಡ ಈಗ ಕೂಡ ಮಾಡ್ತಾ ಇದ್ದಾಳೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತದೆ ಅಲ್ಲಿಗೆಲ್ಲ ಹೋಗಿ ನೃತ್ಯ ಎಲ್ಲ ಮಾಡ್ತಾ ಇದ್ದಾರೆ ನನ್ನ ಮಗಳು ಕೂಡ ಮತ್ತು ಪ್ರೈಸ್ ಎಲ್ಲಾ ಸಿಗ್ತಾ ಇತ್ತು ಭಾಳ ಖುಷಿ ಆಗ್ತದೆ ಹಾಗೆ